ನಮಸ್ಕಾರ ಶಿಕ್ಷಣ ಶಿಕ್ಷಣ ಅನ್ನೊ ಒನ್ ಒಂದು ಟಾಪಿಕ್ ಏನಪ್ಪ ಅಂತಂದರೆ ಶಿಕ್ಷಣದಲ್ಲಿ ಒಂದು ಚಿಕ್ಕ ಚಿಕ್ಕ ಮಕ್ಕಳಿಗೆ ಅಂಗನವಾಡಿ ಶಾಲೆ ಅಲ್ಲಿಂದ ಶುರುವಾಗುತ್ತೆ ಈ ಏನಪ್ಪ ಅಂತಂದರೆ ಚಿಕ್ಕ ಮಕ್ಕಳಿಗೆ ಅಂಗನವಾಡಿ ಶಾಲೆಯಲ್ಲಿ ಬರಿ ನಾವು ಅಲ್ಲಿಂದ ನಾವು ಎಜುಕೇಶನಂತು ಸ್ಟಾರ್ಟ್ ಮಾಡಬಾಡ್ದು ಈ ಎಜುಕೇಷನ್ ಅನ್ನೊದು ಎಲ್ಲಿ ಬ ಎಲ್ಲಿಂದ ಬರುತ್ತೆ ಅಂತಂದರೆ ಮಕ್ಕಳು ಹತ್ತು ಹತ್ತು ವರ್ಷದಿಂದ ಸ್ಟಾರ್ಟ್ ಮಾಡಿದರೆ ಅವರಿಗೆ ತಿಳುವಳ್ಕೆ ಇರ್ತೆ ಅಲ್ಲಿಂದ ನಾವು ಎಜುಕೇಷನ್ ಸ್ಟಾರ್ಟ್ ಮಾಡಬೇಕು ಆಮೇಲೆ ಇನ್ನೊಂದು ಇನ್ನೊಂದಂದರೆ ಶಿಕ್ಷಣ ಶಿಕ್ಷಣ ಪಡೆಯೋದರಿಂದ ಏನು ಒಳ್ಳೆದು ಅಂತಂತಂದರೆ ನಾವು ಶಿಕ್ಷಣದಲ್ಲಿ ಒಂದು ಕನ್ನಡ ಆಗಿರಲಿ ಇಂಗ್ಲಿಷ್ ಆಗಿರಲಿ ವಿಜ್ಞಾನ ಆಗಿರಲಿ ಗಣಿತ ಆಗಿರಲಿ ಸಮಾಜ ಆಗಿರಲಿ ಇವೆಲ್ಲ ಭಾಷೆಗಳು ಒಂದು ಕಲಿಬೇಕು ಅದ್ರ ಮೂಲಕ ನಾವು ಜನ್ರಲ್ ನಾಲೆಜ್ ತಿಳ್ಕೊಬೇಕು ಅತಿ ಮುಖ್ಯ ಜನ್ರಲ್ ನಾಲೆಜ್ ಅನ್ನೋದು ಅತಿ ಮುಖ್ಯ ಆಗುತ್ತೆ ಇದೇ ಶಾಲೆಯಲ್ಲಿ ಇವಾಗ ಪ್ರಸ್ತುತ ಏನಾಗತ್ತೆ ಅಂತಂದರೆ ಸ್ಮಾರ್ಟ್ ಕ್ಲಾಸ್ ಸ್ಮಾರ್ಟ್ ಕ್ಲಾಸ್ ಅಂತ ಬಂದಿದೆ ಎಲ್ಲರು ಎಲ್ಲ ಶಾಲೆಗಳಲ್ಲಿ ಸ್ಮಾರ್ಟ್ ಕ್ಲಾಸ್ ಬಂದಿದೆ ಸ್ಮಾರ್ಟ್ ಕ್ಲಾಸಲ್ಲಿ ಪ್ರತಿ ಒಂದು ವಿದ್ಯಾರ್ಥಿ ಇವಾಗ ಈ ಶಿಕ್ಷಣ ಅನ್ನೊದು ನಾವು ಬರಿ ಬಾಯಿ ಮಾತಲ್ಲಿ ಹೇಳ್ಕೊತನೆ ಬೋರ್ಡಲ್ಲಿ ಬರಿತ ಇದ್ರೆ ಅವರಿಗೆ ತಲೇಲಿ ಹೋಗಲ್ಲ ಅನ್ನೋದು ಇವಾಗ ಎಲ್ಲ ಟ್ರೆಂಡ್ ಆಗಿದೆ ಆ ಟ್ರೆಂಡ್ ಇಂದ ಎಲ್ಲ ಶಿಕ್ಷಣ ಏನಾಗಿತ್ತು ಅಂತಂದರೆ ಇವಾಗ ಎನ್ ಇ ಪಿ ಬಂದಿದೆ ಆ ಎನ್ ಇ ಪಿದಲ್ಲಿ ಈ ಥರ ಸ್ಮಾರ್ಟ್ ಕ್ಲಾಸ್ ಅಂತೇಳಿ ಮಾಡಿಕೊಂಡು ಪ್ರತಿಯೊಬ್ಬ ವಿದ್ಯಾರ್ಥಿ ಫಿಲಿಮ್ಗೆ ಹೋಗ್ತಾರೆ ಫಿಲಿಮ್ ನೋಡಿಕೊಂಡು ಆ ಫಿಲಿಮಲ್ಲಿ ಏನೇನೋ ಆಗ್ತಾ ಇದೆ ಅವೆಲ್ಲ ತಲೆಯಲ್ಲಿ ಹೋಗ್ತದೆ ಆ ಉದ್ದೇಶ ಇಟ್ಗೊಂಡು ಪ್ರತಿಯೊಂದು ಶಾಲೇಲಿ ಸ್ಮಾರ್ಟ್ ಕ್ಲಾಸ್ ಅಂತ ಮಾಡಿಕೊಂಡು ಪ್ರತಿಯೊಂದು ಸ್ಮಾರ್ಟ್ ಕ್ಲಾಸಲ್ಲಿ ಒಂದು ಶಿಕ್ಷಣ ಪಡೆಯುವ ಮೂಲಕ ಶಿಕ್ಷಣ ಆಗ್ತಾ ಇದೆ ಈ ಶಿಕ್ಷಣದಲ್ಲಿ ಎಷ್ಟು ಅತಿ ಮುಖ್ಯ ಶಿಕ್ಷಣ ಅಂತಂತಂದರೆ ಎಷ್ಟು ಓದ್ತೀವಿ ಅಷ್ಟು ಒಳ್ಳೆದು ನಾವು ಎಸ್ಸಲ್ಸಿ ಮಾಡಿಕೊಂಡು ಪಿ ಯು ಸಿ ಮಾಡಿಕೊಂಡು ಮತ್ತು ಅರ್ಧಕ್ ಬಿಟ್ಟು ಆ ಕೆಲಸ ಮಾಡಿದೆ ಈ ಕೆಲಸ ಮಾಡಿದೆ ಅವಗ ಕಷ್ಟ ಬಂತು ಮತ್ತು ಓದ್ತಿವಿ ಅನ್ನೋದಕ್ಕಿಂತ ಫಸ್ಟು ಶಿಕ್ಷಣ ಅತಮ್ ಅತಿ ಮುಖ್ಯವಾದದ್ದು ಪ್ರತಿಯೊಂದು ಈ ಹಳ್ಳಿ ಊರಲ್ಲಿ ಶಿಕ್ಷಣ ಪಡೆದು ರೈತ್ರ ರೈತರು ಮಕ್ಕಳು ಶಿಕ್ಷಣ ಪಡೆದು ಏನೇನೋ ಆಗಿದರೆ ಡಾಕ್ಟ್ರ್ ಆಗಿದಾರೆ ಎಂಜಿನೀಯರ್ ಆಗಿದಾರೆ ಎ ಸಿ ಆಗಿದಾರೆ ಡಿ ಸಿ ಆಗಿದಾರೆ ಆಮೇಲೆ ದೇಶಕ್ಕಾಗಿ ಯೋಧ್ಗುಳಾಗಿದಾರೆ ಈ ಶಿಕ್ಷಣ ನಾವು ಸವ್ ಈ ಸಿಟಿಕಿಂತ ಹಳ್ಳಿ ಮಕ್ಕಳು ತುಂಬ ಚೆನ್ನಾಗಿ ಓದ್ತಾ ಇದಾರೆ ಅದು ನಮಗೆ ಖುಷಿಯಾದ ವಿಷಯ ನಂತರ ಈ ಶಿಕ್ಷಣ ಪಡೆಯುವುದರ ಮೂಲಕ ಏನೇನು ಉತ್ತಮ ಅನ್ನೋದು ಒಂದು ಪಾಯಿಂಟ್ ಶಿಕ್ಷಣ ಪಡಿಬೇಕು ಆ ಶಿಕ್ಷಣ ಅನ್ನೋದು ಪ್ರತಿ ಒಂದು ಇವಾಗ ಮನೇಲಿ ಐದು ಜನ ಇತ್ತಂದ್ರೂ ಒಂದು ಇಬ್ಬರು ಓದಿದ್ರೂ ಆ ಕುಟುಂಬದಲ್ಲಿ ಶಿಕ್ಷಣ ಅನ್ನೋದು ಒಂದು ಬೆಳೆಯುತ್ತೆ ಕುಟುಂಬ ಚಿಕ್ಕ ಮಕ್ಕಳಿಗೆ ನಾವು ಇವಾಗ ಚಿಕ್ಕ ಮಕ್ಕಳು ಇದ್ದಾಗ ಇವಾಗ್ ಈ ಮೊಬೈಲ್ ಕೊಟ್ಟು ಅದು ನೋಡು ಇದು ನೋಡು ಅಂತೇಳಿ ಮೊಬೈಲ್ ಅಡಪ್ಟ್ ಮಾಡಿ ಶಿಕ್ಷಣ ಕಡಿಮೆ ಮಾಡಿಸೋದ್ರಿಂದ ಏನು ಬರೊಲ್ಲ ಶಿಕ್ಷಣ ಅತಿಯಾದ ಮುಖ್ಯವಾಗತ್ತೆ ಆದಷ್ಟು ಶಿಕ್ಷಣವನ್ನು ಕೊಡಿ ಶಿಕ್ಷಣವನ್ನು ಪಡ್ಕೋಬೇಕು ಶಿಕ್ಷಣ ಪಡೆದ್ಕೊಂಡು ಸಹ ನಮ್ಮ ಶಿಕ್ಷಣದ ಮೂಲಕ ಸಂಸ್ಕೃತಿಯನ್ನು ಅಳವಡಿಸ್ಕೊಬೇಕು ಅಳ್ವಡಿಸ್ಕೊಂಡು ಎಲ್ಲರ್ಗು ಏನೇನು ಮಾಡಬೇಕು ಏನೇನಿಲ್ಲ ಇಲ್ಲ ಇನ್ನೊಬ್ಬರು ಶಿಕ್ಷಣ ಪಡೆದಿಲ್ಲ ಅಂತಂದರೆ ಅವರಿಗೂ ಶಿಕ್ಷಣದ ಬಗ್ಗೆ ಹೇಳಬೇಕು ಈ ಥರ ಮಾಡಿ ಈ ಥರ ಮಾಡಿ ಈ ಥರ ಓದಿಸಿ ಆಲ್ ಕಾಮರ್ಸ್ ಬೇಡ ಆರ್ಟ್ಸ್ ತಗೋಳಿ ಆರ್ಟ್ಸ್ ಬೇಡ ಸೈನ್ಸ್ ತಗೋಳಿ ಎಲ್ಲ ಸಬ್ಜೆಕ್ಟ್ ವೈಸ್ ಇರ್ತವಲ್ಲ ಎಲ್ಲ ಬುದ್ದಿವಂತಿಕೆಯಿಂದ ಹೇಳಿ ಅವ್ರಿಗೆಲ್ಲ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇದ್ರೂ ಸ್ವಲ್ಪ ಸರಿಯಾಗ್ ತಿದ್ಕೊಂಡು ಓದಬೇಕು ಓದಿ ಅಲ್ಲಿ ಅತ್ಯುತ್ತಮವಾಗಿ ಒಂದು ಶಿಕ್ಷಣ ಪಡೆದು ಕೆಲಸ ಜಾಬ್ ಅನ್ನೋದು ಏನಿರುತ್ತಲ್ಲ ಆ ಜಾಬ್ ತಗೋಬೇಕು ಜಾಬ್ ತಗೊಂಡು ಮನೆಯಲ್ಲಿ ಒಂದು ತಂದೆ ತಾಯಿಗೆ ಪ್ರೋತ್ಸಾಹ ಕೊಡಬೇಕು ಹಾಗಾಗಿ ಶಿಕ್ಷಣ ಅನ್ನೋದು ಅತಿ ಮುಖ್ಯವಾದ ವಿಚಾರ ಶಿಕ್ಷಣ ಪಡ್ದಾಗೆ ನಮ್ಮ ಶಿಕ್ಷಣ ಅನ್ನೋದು ಒಂದು ಏನಂತಾರೆ ಒಂದು ಚೆನ್ನಾಗಿರುತ್ತೆ ಆದ್ರ ಮೂಲಕ ನಾವು ಶಿಕ್ಷಣ ಪಡಿಲೇಬೇಕು